ಇವತ್ತು ಹೋಟೆಲಲ್ಲಿ ಏನು ವಿಶೇಷ ತಿಂಡಿ ಮಾಡಿದ್ದೀರ ಅದ್ರಲ್ಲಿ ವಿಶೇಷವಾಗಿ ಯಾವ ಪದಾರ್ಥ ಬಳ್ಸಿದ್ದೀರಾ ಸರಿ ಹಾಗಾದರೆ ಇವತ್ತು ಸೋಮವಾರ ಬೆಳ್ಳುಳ್ಳಿ ಈರುಳ್ಳಿ ಮುಟ್ಟುವುದಿಲ್ಲ ಹಾಗಾದರೆ ರೈಸ್ ಐಟಮಲ್ಲಿ ಏನು ಮಾಡಿದ್ದೀರ ಈರುಳ್ಳಿ ಬೆಳ್ಳುಳ್ಳಿ ಹಾಕದೆ ಒಂದು ಪ್ಲೇಟ್ ಇದು ಕೊಡಿ ಗೀ ರೈಸ್ ಕೊಡಿ ಅದರ ಜೊತೆಗೆ ಒಂದು ಕಾಫಿ ಕೊಡಿ ಎಷ್ಟು ಸಮಯ ಆಗತ್ತೆ ಇದನ್ನು ಮಾಡೋಕ್ಕೆ ಸರಿ ಐದರಿಂದ ಹತ್ತು ನಿಮಿಷ ಆದರೆ ಆರ್ಡರ್ ತಗೊಳ್ಳಿ